ಹಲೋ ಮೇಡಮ್ ಇದು ಶ್ರೀ ಹಾಸ್ಪಿಟಲಾ ಮೇಡಮ್ ನಾನು ಕೋರ್ನಲ್ ಅಂತ ಮಾತಾಡ್ತಾ ಇದ್ದೀನಿ ಒಂದು ಅಪಾಯಿಂಟ್ಮೆಂಟ್ ಬೇಕಾಗಿತ್ತು ಮೇಡಮ್ ಅದೇ ಮೇಡಮ್ ನನಗೆ ಏನಂತಂದರೆ ನಾನು ಸ್ಪೋರ್ಟ್ಸ್ಪರ್ಸನು ನನ್ನ ಮೊಳಕಾಲಿಗೆ ಗಾಯ ಆಗಿದೆ ಓಡ್ತಾ ಓಡ್ತಾ ಬಿದ್ದಿದ್ದೆ ಆಂ ಬಿದ್ದುಬಿಟ್ಟು ಗಾಯ ಆಯಿತು ಅದ್ರ ಸಲುವಾಗಿ ಅದು ಯಾವ ರೀತಿ ಕಡಿಮೆ ಮಾಡ್ಸ್ಬೇಕಂತಂದು ಕೇಳ್ತಾ ಇದ್ದೀನಿ ಮೇಡಮ್ ಅದು ಸ್ಕ್ಯಾನ್ ಮಾಡಿಸ್ಬೇಕಾ ಅದು ಬೇನೆ ಆಯ್ತ ಇದೆ ಮೇಡಮ್ ಅದು ಏನಂತ ಗೊತ್ತಿಲ್ಲ ಇಲ್ಲ ಬೇನೆ ಜಾಸ್ತಿ ಇದ್ದಿದ್ ಸಲಕ್ಕ ನಡಿಲಕ್ಕ ಹೊಂಟಿಲ್ಲ ಮೇಡಮ್ ಏನಾದ್ರೂ ಟ್ರ್ಯಾಬ್ಲೆಟ್ ಹೇಳ್ತಿರಾ ಮೇಡಮ್ ಇವಾಗ ಸದ್ಯಕ್ಕೆ ನಾನು ತಗೊಬೇಕಂದ್ರೆ ಇವಾಗ ನಾನು ಟೈಮಿಂಗ್ ಏನಿದೆ ಮೇಡಮ್ ಹಾಸ್ಪಿಟಲ್ದು ಓಪನ್ ಆಗೋದು ಕ್ಲೋಸ್ ಆಗೋದು ನೀವಿರೋದು ಎಷ್ಟೊತ್ತಿಗೆ ಮೇಡಮ್ ಆಯ್ತು ಮೇಡಮ್ ನಿಮ್ಮಲ್ಲೇ ಸ್ಕ್ಯಾನಿಂಗ್ ಇದೆಯಾ ಏನು ನಾನು ಹೊರ್ಗಡೆ ಮಾಡಸ್ಕೊಂಬರ್ಬೇಕಾ ಮೇಡಮ್ ಆಯ್ತು ಮೇಡಮ್ ಬರ್ತೀನಿ ಮೇಡಮ್